ಸಾಂಪ್ರದಾಯಿಕವಾಗಿ ಭಾರತೀಯರು ಮೊಟ್ಟ ಮೊದಲ ಬಾರಿಗೆ ಕಟ್ಟಿಗೆಯಿಂದಲೇ ಏನ್ಮಾಡ್ತಿದ್ರು ಅಡುಗೆಯನ್ನು ತಯಾರು ಮಾಡ್ತಾಯಿದ್ರು ಆಗ ಅರಣ್ಯ ನಾಶ ಹೆಚ್ಚಾಗ್ತಾಯಿತ್ತು ಕಟ್ಟಿಗೆಯನ್ನು ಹೆಚ್ಚಾಗಿ ಬಳಸೋದ್ರಿಂದ ಏನಾಗ್ತದೆ ಅರಣ್ಯ ನಾಶ ಹೆಚ್ಚಾಗುತ್ತೆ ಅದರ ಜೊತೆಗೇ ಕಟ್ಟಿಗೆಯನ್ನ ಹೆಚ್ಚಾಗಿ ಉರಿಸೋದ್ರಿಂದಾ ಅದರಿಂದ ಬರೋವಂತಹ ಒಂದು ಹೊಗೆ ಇದೆಯಲ್ಲ ಹೊಗೆ ವಾಯುಮಾಲಿನ್ಯಕ್ಕು ಸಹ ಏನಾಗ್ತದೆ ಕಾರಣ ಆಗ್ತದೆ ಈ ಎಲ್ಲಾ ಕಾರಣಗಳಿಂದಾಗಿ ಏನ್ಮಾಡ್ತೀವಿ ನಾವು ಕಟ್ಟಿಗೆ ಒಲೆಗಿಂತ ಈಗ ನಾವು ಬಳಸುತ್ತಿರುವಂತಹ ಎಲ್ ಪಿ ಜಿ ಇದೆಯಲ್ಲ ಇದು ಅತ್ಯಂತ ಸೂಕ್ತವಾದಂತ ಒಂದು ಅಡಿಗೆ ತಯಾರಿಕೆಗೆ ಸೂಕ್ತವಾಗಿರುವಂತ ಒಂದು ವ್ಯವಸ್ಥಿತವಾದಂಥ ಒಂದು ವ್ಯವಸ್ಥೆ ಆಗಿತ್ತು ಹೇಳ್ಬೋದ್ ಯಾಕಪ್ಪ ಅಂದ್ರೇ ಇದೂ ನಿಯತ ನಿಯತಕಾಲಿಕವಾಗಿ ನಾವು ಕಂಡುಕೊಳ್ಳುವಂಥ ಒಂದು ಪ್ರಮುಖವಾಗಿ ಈ ಒಂದು ಎಲ್ ಪಿ ಜಿಯನ್ನು ಬಳಸೋದ್ರಿಂದ ಏನಾಗುತ್ತಂದರೆ ಆಗುವಂತಹ ವಾಯುಮಾಲಿವನ್ನು ವಾಯುಮಾಲಿನ್ಯವನ್ನು ತಡೆಗಟ್ಬೋದು ಅರಣ್ಯನಾಶವನ್ನು ತಡೆಗಟ್ಟಬೋದು ಮತ್ತು ಈ ಒಂದು ಹೊಗೆಯಿಂದಾ ಗೃಹಿಣಿಯರಿಗೆ ಬರ್ತಾ ಇರುವಂಥ ಒಂದು ಖಾಯಿಲೆಗಳಿವೆ ಅಸ್ತಮ ಇರ್ಬೋದು ಇವುಗಳನ್ನ ತಡಿಯೋದಕ್ಕೆ ಪ್ರಮುಖವಾಗಿ ಏನಾಗುತ್ತೆ ಇದು ಕಾರಣ ಆಗುತ್ತೆ ಈ ಈ ಖಾಯ್ಲೆಗಳನ್ನು ತಡೆಗಟ್ಟಿ ಏನ್ಮಾಡ್ಬೋದು ಉತ್ತಮ ಆರೋಗ್ಯಕರವಾದಂಥ ಒಂದು ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ನಾವೇನ್ಮಾಡ್ಬೋದ್ ಈ ಎಲ್ ಪಿ ಜಿಯನ್ನು ಬಳಸೋದ್ರಿಂದ ಪ್ರಮುಖವಾಗಿ ನಮಗೆ ಸಹಾಯಕ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಈಗ ನಮ್ಮ ಬಳಿ ಎಲ್ ಪಿ ಜಿ ಸಂಪರ್ಕವಿದೆ ಬಟ್ ಅದರಿಂದ ಏನಾಗ್ತಿದೆಯಪ್ಪ ಅಂದರೆ ತುಂಬ ಜನಕ್ಕೆ ಎಲ್ ಪಿ ಜಿನ ಬಳಸೋಕೆ ಬರ್ತಾಯಿಲ್ಲ ಅದನ್ನು ವೈಜ್ಞಾನಿಕವಾಗಿ ಯಾವರೀತಿ ಉಪಯೋಗಸ್ಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ ಯಾಕಂದರೆ ಹೆಚ್ಚು ಹೆಚ್ಚು ಜನ ಅನಕ್ಷರಸ್ತರನ್ನ ಕೊಡೋದ್ರಿಂದಾಗಿ ಈ ಎಲ್ ಪಿ ಜಿಯನ್ನು ಯಾವರೀತಿ ಬಳಸಬೇಕು ಮತ್ತು ಅದರ ಒಂದು ಸಂರಕ್ಷಣಾ ಕ್ರಮಗಳನ್ನ ಯಾವರೀತಿ ತಗೊಬೇಕು ಅದರ ಬಗ್ಗೆ ನಾವೇನ್ಮಾಡಬೇಕು ಅರಿವನ್ನು ಮೂಡಿಸ್ತಾ ಹೋಗ್ಬೇಕು ಆ ಮೂಲಕ ಈ ಒಂದು ಎಲ್ ಪಿ ಜಿಯ ಉಪಯೋಗವನ್ನ ಎಲ್ ಪಿ ಜಿಯ ಉಪಯುಕ್ತತೆಯ ನಾವು ಇವಾಗ ಜನರಲ್ಲಿ ಅರಿವನ್ನು ಮೂಡಿಸ್ತ ಹೋಗಬೇಕು ಯಾಕಪ್ಪ ಅಂದರೆ ಈಗಲೂ ಸಹ ನಾವು ನಮ್ಮ ಸಮಾಜದಲ್ಲಿ ಕೆಲವೊಂದು ಹಳ್ಳಿಗಳಲ್ ಏನ್ಮಾಡ್ತೀವಿ ಕಟ್ಟಿಗೆಯಿಂದ ಮಾಡುವಂಥ ಒಂದು ಸೌದೆಯಿಂದ ಮಾಡುವಂಥ ಒಂದು ಒಲೆಗಳನ್ನೆ ಹೆಚ್ಚಾಗಿ ಬಳಸ್ತಾ ಇರೋದನ್ನು ನೋಡ್ಬೋದು ಆದ್ದರಿಂದ ಏನ್ಮಾಡ್ತೀವಿ ನಾವು ಅವರಲ್ಲಿ ಒಂದು ವೈಜಾನಿಕ ಪ್ರಜ್ಞೆಯನ್ನು ಮೂಡಿಸ್ಬೇಕು ಅವ್ರು ತಿಳ್ದೇಳಿ ತಿಳಿ ಹೇಳಬೇಕು ಎಲ್ ಪಿ ಜಿಯ ಒಂದು ಉಪಯೋಗಗಳೇನು ಅದನ್ನ ಯಾವರೀತಿ ಬಳಸಬೇಕು ಅದನ್ನ ಬಳ್ಸಿದ್ರೆ ಏನು ಉಪಯೋಗ ಇದೆ ಮತ್ತು ಈಗ ಒಲೆಯಿಂದ ಕಟ್ಟಿಗೆಯಿಂದ ಬಳಸಿದ್ರೆ ಏನು ಅನಾಹುತಗಳಾಗ್ತವೆ ಅದರಿಂದ ಆಗುವಂಥ ಒಂದು ಅನಾಹುತಗಳೇನು ಅದರಿಂದ ಆಗುವಂಥ ಬಾಹ್ಯ ಪರಿಣಾಮಗಳೇನು ಅದರ ಬಗ್ಗೆ ನಾವೇನ್ಮಾಡಬೇಕು ಜನರಲ್ಲಿ ಅರಿವನ್ನು ಮೂಡಿಸ್ತ ಹೋಗ್ಬೇಕು ಆ ಮೂಲಕ ಎಲ್ ಪಿ ಜಿ ಉಪಯುಕ್ತದ್ ಬಗ್ಗೆ ಎಲ್ಲರಲ್ಲಿ ತಿಳಿಸ್ತ ಹೋಗ್ಬೇಕು ಮತ್ತು ಈ ಒಂದು ಎಲ್ ಪಿ ಜಿ ಅತ್ಯಂತ ಉಪಯುಕ್ತಕಾರಿ ಅನ್ನೋದನ್ನ ನಾನಿಲ್ಲಿ ತಿಳ್ಕೊಳ್ತ ಹೋಗ್ಬೋದ್